ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಸಂಧರ್ಭದಲ್ಲಿ ನಮ್ಮ ಪ್ರದೇಶ ಅಂದರೆ ಯಾವುದು ಯಾವುದೇ ರೀತಿ ಅಂಗಡಿಗೆ ಹೋಗದಂಥ ಪರಿಸ್ಥಿತಿ ಇಟ್ಟಿತ್ತು ನಮಗೆ ಬೇಕಾಗುವಂಥ ವಸ್ತುಗಳನ್ನು ತಗೊಳ್ಳಿಕ್ಕೆ ಕೂಡ ಆಗ್ತಿರಲಿಲ್ಲ ಮಾಸ್ಕ್ ಧರಿಸಿಕೊಂಡು ಹೊರಗೆ ಹೋಗಬೇಕಿತ್ತು ಮಾಸ್ಕ್ ಇಲ್ಲ ಹಾಕದಿದ್ದವರಿಗೆ ಫೈನ್ ಕೂಡ ಹಾಗೆಯೇ ಬೀಳ್ತಿತ್ತು ಪೋಲಿಸರಿಂದ ದ ಏಟು ಕೂಡ ಸಿಕ್ತಿತ್ತು ಅದೇ ರೀತಿ ನಮ್ಮ ಕುಟುಂಬ ಸುರಕ್ಷಿತವಾಗಿರಲು ಮಾಸ್ಕ್ ಧರಿಸ್ತಿದ್ದರು ಮತ್ತೆ ಕ ಸ್ನಾನ ಮಾಡೆಲ್ಲ ಮನೆಯೊಳಗೆ ಬರ್ತಿದ್ದರು ಹೊರಗಡೆ ಪ್ರದೇಶಕ್ಕೆ ತೀರ ಕಡಿಮೆ ಹೋಗ್ತಿದ್ದರು ಅಂದರೆ ಆನ್ಲೈನ್ ಮೂಲಕ ತಮಗೆ ಬೇಕಾದ ವಸ್ತುಗಳನ್ನು ತರಿಸ್ತಿದ್ದರು ಅದೇ ರೀತಿ ಒಮ್ಮೆ ಬಳಸಿದ ಮಾಸ್ಕನ್ನು ಮತ್ತೊಮ್ಮೆ ಒಗೆದೇ ಹಾಕಬೇಕು ಪುನಃ ಪುನಃ ಅದೇ ಮಾಸ್ಕನ್ನು ಹಾಕ್ತಿರ್ಲಿಲ್ಲ ಅದೇ ರೀತಿ ಹ್ಯಾಂಡ್ ವಾ ಕೈ ಪದೆ ಪದೆ ತೊಳಿತಿದ್ರು ಕೈಗಳನ್ನು ಮುಖಕ್ಕೆಲ್ಲ ಮುಟ್ಟಿಸ್ತಿರಲಿಲ್ಲ ಸ್ವಲ್ಪ ಜ್ವರ ಶೀತ ಏನಾದರೂ ಬಂದರೆ ಬೇಗನೆ ಹೋಗಿ ಆಸ್ಪತ್ರೆಗೆ ಹೋಗಿ ಔಷಧಿಗಳನ್ನ ತೆಗೆ ತಗೊಳ್ತಿದ್ರು ಅದೇ ರೀತಿ ಆಸ್ಪತ್ರೆಯಲ್ಲಿ ಕೂಡ ಬಂದ ತಕ್ಷಣ ಸ್ನಾನ ಮಾಡಿ ಒಣಗಿ ಒಳಗೆ ಬರ್ತಿದ್ರು ಮತ್ತೆ ನಮ್ಮ ಪ್ರದೇಶದಲ್ಲಿ